ಅಲೋ ಭೂಮಿಕಾ ಎಲ್ಲಿದಿ ಹೊಲುಕ್ ಹೋಗಿರಿ ಇಲ್ಲೋ ಅಲ್ಲ ಅದೇ ಕೆಲಸ ನಿನ್ನೆ ಇನ್ನು ಎಷ್ಟೋ ಲೇಬರ್ಗೆ ಅವ್ರಿಗೆ ಹೇಳಿದ್ದೇನಾ ನೆನ್ನೆ ಹೋಗ್ರಪಾ ಅಂತೇಳಿ ಅವರೆಲ್ಲಾ ಬಂದಾರಿಲ್ಲ ನೋಡಿದಿಲ್ಲ

ಅಲ್ಲೋ ಅಲ್ಲೋ ಅಲ್ಲೋ ಭೂಮಿಕಾ ಅದು ಬೇ ನೀವು ಒಬ್ನೇ ಅಲ್ಲ ಇನ್ನೊಂದಿಷ್ಟು ಲೇಬರ್ಗೂ ಹೇಳಿದ್ದೆ ನಾನು ತಗೊಂಬರ್ರಿ ಅಂತೇಳಿ ಅದು ಮತ್ತು ಅಷ್ಟು ಜನದ ಅಗ್ದು ಮತ್ತು ಮತ್ತು ಇನ್ನೊಂದು ಎರಡು ಡ್ರಿಲ್ ತರ್ಸಿದ್ರೆ ಆಯಿತು ಸೀ ಡ್ರಿಲ್ಗಳು ಜಲ್ದಿ ಜಲ್ದಿ ಕೆಲಸ ಆಗಬೇಕಲ್ಲ ಮತ್ತು ಅದಕ್ಕ ನೀವು ಹೇಳಿದೆ ಹಾಂ ಎಷ್ಟು ಅಂದ್ರೆ ಒಂದು ಎರಡು ತರ್ಸಿದ್ರೆ ನಡೀತದ ಇನ್ನೊಂದು ಒಂದು ನಾಲ್ಕೈದು ಇರ್ಲೇ ಮೂರು ನಾಲ್ಕು ಇರ್ಲ್ರಿ ಹಾಂ ಮತ್ತು ಹೆಂಗೆ ನೀರಿದು ಬಿಡಿ ಹೆಂಗೆ ಬಿಡ್ಲಕತ್ತಿರಿ ನೀರು ಮತ್ತು ಸೊ ಮಾಡಿಂದ ನೀರು ಅದು ಬಿಡಬೇಕು ಆಗ್ತದಲ್ಲ ಈಗ ಹಾಂ ಅದು ದ ಡ್ರಿಪ್ಟಿರಿಗೇಷನ್ ಅವರಿಗೆ ಅವು ಕಂಪ್ನೇರಿಗೆ ಫೋನ್ ಹಚ್ಚೀನಿ ಅವರು ಒಂದು ಒಂದು ಎರಡು ನೂರು ಮೀಟರ್ದೂ ಪೈಪ್ ಹೇಳಿದೀನಿ ನಮ್ಮ ನಮ್ಮ ಹೊಲಕ್ಕೆ ಅಷ್ಟೇ ಸಾಕಾಗ್ತದಲ್ಲ ಎರಡು ನೂರು ಮೀಟ್ರ್ ಪೈಪ್ ಪೈಪ ಮತ್ತು ಅವು ಟ್ಯಾಪ್ಗಳು ಹೇಳಿದ್ದೇನೆ ಅವು ಎಲ್ಲ ಹಾಂ ಇನ್ನು ನೂರು ಮೀಟ್ರ್ ಬೇಕೊ ಹಾಂ ಹಾಂ ಇಲ್ಲ ಇಲ್ಲೋ ಯಾಕಂದ್ರೆ ನಾವೆಲ್ಲ ಬರೋಂಗಿಲ್ಲಲ ನಿಮಗೆ ಕೇಳಿದ್ರೆ ನಮ್ಗೆ ಜಲ್ದಿ ಗೊತ್ತು ಆಗ್ತದ ಏನೇನು ತರಿಸ್ಬೇಕು ಏನೇನು ಇಲ್ಲಾಂತ ಹೇಳಿ ಸೀ ಡ್ರಿಲ್ ಎಲ್ಲ ಐತೋ ಮತ್ತು ಉಳಿದ ಲೇಬರ್ಗಳಿಗೆಲ್ಲ ಹೆಂಗೆ ಮತ್ತು ಊಟದ್ದು ಅದೆಲ್ಲಾ ಹಾಂ ಆಯ್ತು ಆಯ್ತು ಬರ್ತೀವಿ ಇಷ್ಟೆಲ್ಲ ತರ್ಸೋದು ಸೀ ಡ್ರಿಲ್ ಆಯ್ತು ಮತ್ತು ಅವು ಸ್ಪಿಂಕ್ಲರ್ ಫ್ಲಡ್ಡಿರಿಗೇಷನ್ ಬೇಡ ಅಂತ ಹೇಳಿದ್ದಿ ಅವು ಕುರ್ಪಿ ಕುರ್ಪಿ ಒಂದು ಒಂದು ಇಪ್ಪತ್ತು ಮಂದಿಗೆ ತರಿಸ್ಲೇ ಕುರ್ಪಿ ಒಂದು ಇಪ್ಪತ್ತು ಮತ್ತು

ಹಾಂ ಆಯ್ತು ಆಯ್ತು ಆಯ್ತು ತರಿಸ್ತೀವ್ ತಗೋಪಾ ತರಿಸ್ತೀವ್ ತರಿಸ್ತೀವಿ ಹಾಂ ಹಾಂ ಇಡ್ಲಿ